ಹಲೋ ಹಾಂ ಹಾಂ ರೋಹಿತ ಹೇಳ್ರಿ ನಾ ಆರಾಮ ನೋಡ್ರಿ ನೀವು ಓ ಆರಾಮ ನೋಡ್ರಿ ಏ ಸ್ಟಡಿ ಹೆಂಗೆ ನಡದತಿ ಹಾಂ ಇದಾವಪ್ಪ ಇಲ್ಲೇ ಬಸಪ್ಪಾ ಹೊಲ ಮಾರಿ ಹೊಲನ್ನಾ ಎನ್ ಎ ಮಾಡಿ ಅವು ಇದೇ ಧಾರವಾಡ ಹುಬ್ಳಿ ರೋಡ್ ಐತಲ್ಲ ಅಲ್ಲಿ ಬಾಜು ಹಾಂ ಅಲ್ಲೇ ಅಲ್ಲಿ ಇದು ಐತಲ್ಲ ಕಮಿಷ್ನರ್ ಆಪೀಸ್ ಎದ್ರುಗಡೆಯ ಒಂದು ಎರ್ಡು ಎಕ್ರ್ ಇತ್ತಲ್ಲ ಅದನ್ನು ಎನ್ ಎ ಮಾಡಿ ಸೈಟ್ ಮಾಡ್ಯಾನ ಈಗ ಹಾಂ ಏನು ತೊಗೊಳೋಕ್ಕೆ ಇದ್ದಿ ಏನು ಹಾಂ ಹಾಂ ಹಾಂ ನೀನು ಇಲ್ಲಿ ಹಿಡಿ ಹ್ಞೂ ಅಂದ್ರೆ ಸೈಟ್ ಹಿಡಿದ್ರೆ ಅಲ್ಲಿ ಸೈಟಿಂದ ನಿಮ್ಮ ಆಫೀಸಿಗೆ ಅಲ್ಲಿಗೆ ದೂರ ಆಕೈತೆನಪ್ಪ ಹ್ಞೂ ಅಲ್ಲಿ ಅಮ್ಮಿನ್ ಬಾವ್ಯಾಗ ಧಾರವಾಡ ತಾಲೂಕಿನಾಗ ಅಮ್ಮಿನ್ ಬಾವಿ ಐತಲ್ಲ ಅಲ್ಲಿ

ಈ ಇಲ್ಲಿ ಅದು ಫ್ರಂಟ್ ಇರೋವು ಒಂದು ಫ್ರಂಟ್ ಇರೋವು ಅವ್ರು ಎಷ್ಟು ಐ ಇಪ್ಪತೈದು ಲಕ್ಷ ಹೇಳ್ತಾರೆ ಮಾ ಕಡೆ ಬ್ಯಾಕ್ ಸೈಡ್ ಇರೋವು ಅವು ಒಂದು ಹದಿಮೂರು ಲಕ್ಷ ಹೇಳ್ತಾರೆ ನೋಡು

ಇಲ್ಲ ಅದಕ್ಕೆ ಅಂಥ ನಿಂಗೆ ಯಾವ್ದಾರು ಕೊಡ್ಸುವಂತೆ ಬಾ ಹ್ಞೂ ಹ್ಞೂ ಹ್ಞೂ ಮತ್ತೆ ಹೆಂಗೈತೆ ಏ ಏನು ಯಾರು ನಿಮ್ಮ ಅಪ್ಪಾರು ರಿಟರ್ಡ್ ಆಗ್ಯಾರ ಏನು ಇದು ಜಾಬ್ನಾಗೆ ಇದ್ದಾರಲ್ಲ ಇನ್ನೂ ಹಾಂ ಹಾಂ ಹಾಂ ಮನೆ ಕಟ್ಸಾವ ಇದ್ದೀ ಏನು ಜಾಗ ಹಿಡ್ದು ಹೌದಾ ಹಿಂಗ ನಡ್ದಿದೆ ನೋಡು ಇಪ್ಪತೈದು ಲಕ್ಷ ರೂಪಾಯಿ ಫ್ರೆಂಟೂ ಬ್ಯಾಕೂ ಒಂದು ಹದಿನಾರು ಲಕ್ಷಕ್ಕೆ ನಡ್ದಾವ ನೀವು ನೋಡಿ ಹೆಚ್ಚು ಕಡಿಮೆ ಅಲ್ಲೇ ಮಾಡಿಸಿ ಕೊಡ್ಸೋಣ ಬಾ ಅಂತ ಅಂದ್ರೆ ಹಾಂ ಸರಿ ಹಾಗಾದ್ರೆ ಬಾ ಓಕೆ ಬಾ